ನಾನು ನನ್ನ ಸ್ನೇಹಿತರಿಗೆ ಒಂದು ಸ ಒಂದು ಸಮಾರಂಭ ಇತ್ತು ಮದುವೆ ಇತ್ತು ಅಂತ ಹೇಳಿ ಇಟ್ಕೊಳ್ಳಿ ಅದರಲ್ಲಿ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಒಂದು ಆನ್ಲೈನ್ನಲ್ಲಿ ಒಂದು ಟಿ ವಿನ ಬುಕ್ ಮಾಡಿದೆ ಆ ಟಿ ವಿ ಏನೋ ಬಂತು ಆದರೆ ಅದು ಹೇಗೆ ಅಂತಂದರೆ ಮದುವೆ ಮುಗಿದ್ಮೇಲ್ ಬಂತು ನನಗೆ ಆ ಇನ್ ಟೈಮ್ ಒಳಗೆ ಕೊಡ್ತೀವಿ ಅಂತ ಅವರು ವಾಗ್ದಾನ ಮಾಡಿದ್ದರು ಆದರೆ ಅದು ಮಾಡದೇನೆ ಅವರು ಮೂರು ದಿವಸ ತಡವಾಗಿ ಕೊಟ್ರು ಹಾಗಾಗಿ ನನಗೆ ಅವ್ರಿಗೆ ಗಿಫ್ಟೂ ಮಾಡಕ್ಕಾಗಲಿಲ್ಲ ಆಮೇಲೆ ತರ್ಸ್ಕೊಂಡಿದ್ದಂಥ ಟಿ ವಿನಾ ನಾವು ಉಪ್ಯೋಗ್ಸೋಣ ನಾವೇ ಉಪಯೋಗ್ಸಿದ್ರಾಯ್ತು ಅಂತ ಹೇಳಿ ಅದನ್ನ ಓಪನ್ ಮಾಡಿದ್ವಿ ಓಪನ್ ಮಾಡಿದರೆ ಅದ್ರ ಪ್ಯಾಕಿಂಗೆ ಸರಿಯಾಗಿರ್ಲಿಲ್ಲ ಯಾಕಂದ್ರೆ ನನ್ಗದು ಇಷ್ಟನೇ ಆಗಲಿಲ್ಲ ಆಮೇಲೆ ಪಾ ಓಪನ್ ಮಾಡಿದ್ವಿ ಟಿ ವಿಗೆ ಅದನ್ನೆಲ್ಲ ವೈರ್ಗಳ್ನ ಅಡ್ಜಸ್ಟ್ ಮಾಡಿ ಆ ಟಿ ವಿ ನೋಡೋಣ ಅಂತ ಅಂದು ಟಿ ವಿ ಹಾಕಿದರೆ ಅದು ಸರಿಯಾದ ಚಿತ್ರಗಳೇ ಬರ್ತಾ ಇಲ್ಲ ಒಂದ್ಕಡೆ ಎಲ್ಲೋ ಡ್ಯಾಮೇಜ್ ಆಗಿದೆ ಹಾಗೇ ಅದರಲ್ಲಿರೋಂಥ ಚಿತ್ರಗಳೆಲ್ಲ ಬ್ಲರ್ರಾಗಿ ಬರ್ತಾ ಇದ್ದವು ಆಮೇಲೆ ಬರೋಂಥ ಚಿತ್ರಗಳು ಸ್ವಲ್ಪ ಅಲ್ಗಾಡ್ತಿದ್ದವು ಅಲುಗಾಡುದ್ರ ಜೊತೆಗೆ ಬ್ಲರ್ ಆಗಿತ್ತು ಸರಿ ನಾನು ಟ ನಾವೇ ಸರ್ಯಾಗಿ ಅದ್ನ ಹಾಕಕ್ಕೆ ಬರಲ್ವೇನೋ ಅಂತ ತಿಳ್ಕೊಂಡು ನಾವದು ಸರಿಯಾದಂಥ ಆಪ್ರೇಟರನ್ನ ಕರೆಸಿದ್ವಿ ಕರೆಸಿ ತೋರಿಸ್ದಾಗ ಅಯ್ಯೋ ಇದು ಯಾವ ಇಂಥ ಟಿ ವಿನ ನೀವು ಯಾಕೆ ತರಿಸ್ಕೊಂಡ್ರಿ ಇಲ್ಲೇ ನೀವು ನೋಡ್ಬೋದಿತ್ತಲ್ಲ ಏನೋ ಒಂದು ಸ್ವಲ್ಪ ಬೆಲೆ ವ್ಯತ್ಯಾಸ ಆಗ್ತಾ ಇತ್ತು ಅಲ್ಲಿಂದ ಈಗ ನೋಡು ವಾಪಸ್ ಕಳ್ಸೋದಾಗಲಿ ಮತ್ತೊಂದಾಗಲಿ ಕಷ್ಟ ಆಗುತ್ತೆ ನೀವ್ಯಾಕೆ ಇಲ್ಲೇನೇ ಬುಕ್ ಮಾಡಿ ಇಲ್ಲೇ ತಗೋಬೋದಿತ್ತಲ್ಲ ಅಂತ ಹೇಳಿ ಅವನು ಆಪ್ರೇಟ್ರು ನಮಗೆ ಹೇಳಿದ ಆಯಿತು ನಿಮ್ಮ ಏನೋ ತರಿಸ್ಕೊಂಬಿಟ್ಟಿದ್ದೀವಲ್ಲ ಎಂಥ ಕೆಲಸ ಆಗೋಯ್ತು ಅಂತ ಅಂದೆವು ಆದರೆ ಕ ನಿಜವಾಗ್ಲೂ ಕೂಡ ಅದನ್ನೇ ಉಪ್ಯೋಸ್ಕಳಣ ಅಂದ್ರೂ ಉಪಯೋಗ್ಸಕ್ಕೂ ಸರಿಯಾದ ರೀತೀಲಿ ಬರೋ ಹಾಗಿರಲಿಲ್ಲ ಅದು ಟಿ ವಿ ಹಾಗಾಗಿ ನಮಗೆ ಬಹಳ ಬೇಸರ ಆಯಿತು ಇದ್ಯಾಕಪ್ಪ ಹೀಗೆ ಮಾಡಿದ್ವಿ ನಾವು ಇಲ್ಲೇ ತಗೋಬೋದಿತ್ತಲ್ಲ ಅಂದ್ಕೊಂಡು ಅದನ್ನು ನಾವು ಮತ್ತೆ ಅವ್ರಿಗೆ ಫೋನ್ ಮಾಡಿದ್ವಿ ಟಿ ವಿ ಕಳ್ಸಿದಂತಹ ಆ ಪ್ರಾಡಕ್ಟನ್ನ ಕಳ್ಸಿದಂತಹ ಒಂದು ಕಂಪ್ನಿಗೆ ಆಗ ಅವರು ಇದನ್ನ ಇಲ್ಲ ಮೇಡಮ್ ನಾವ್ ಸರಿಯಾದ್ದನ್ನೇ ಕಳ್ಸಿದೀವಿ ಹಾಗೆ ಅಂದರು ನೋಡಿ ನಾವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೊಕಾಗುತ್ತೆ ನೀವು ಈ ಥರ ಮಾಡಿದರೆ ಈ ಸರ್ಯಾದ್ದನ್ನೇ ನೀವು ಕಳಿಸಿಲ್ಲ ಆದ್ದರಿಂದ ನಾವು ಮತ್ತೆ ನಾವು ಮರಳಿ ಕಳಿಸ್ಬೇಕಾಗುತ್ತೆ ನಿಮಗೆ ಅಂತ ಹೇಳಿದ್ವಿ ಆಗ ಅವರು ಕನ್ಸ್ಯೂಮರ್ ಕೋರ್ಟ್ ಅಂದ ತಕ್ಷಣ ಅವರು ಒಂದು ರೀತಿ ಹೆದ್ರುಕೊಂಡು ಸರಿ ಮೇಡಮ್ ಆಯಿತು ವಾಪಸ್ ಕಳಿಸಿ ಅಂತಂತ ಹೇಳಿದರು ಹಾಗಾಗಿ ನಾವು ಪ್ರಾಡಕ್ಟನ್ನ ತಿರುಗಿ ವಾಪಸ್ ಅವರಿಗೆ ಕಳ್ಸ್ಬೇಕಾಗಿ ಬಂತು ಆದರೆ ನನ್ಗನ್ಸಿದ್ದು ಏನಪ್ಪ ಅಂತಂದರೆ ನಾವೊಂದು ಉತ್ತಮ ಒಂದು ಟಿ ವಿ ತಗೋಬೇಕೂಂತ ಅಂದಾಗ ಈ ಆನ್ಲೈನಲ್ಲಿ ತರಿಸ್ದಾಗ ಅವರು ಕಂಪನಿಯವರು ಕೂಡ ಸರಿಯಾದ ಒಂದು ಪ್ರಾಡಕ್ಟನ್ನು ನಮಗ್ ಕಳಿಸಿದ್ರೆ ಅವ್ರ್ದೂ ಕೂಡ ಪ್ರಸಿದ್ಧಿ ಆಗುತ್ತೆ ಹಾಗೂ ನಮಗೂ ಕೂಡ ಸಮಾಧಾನ ಆಗುತ್ತೆ ನಮ್ಗೆ ಈವಾಗ ಎಷ್ಟು ಕಷ್ಟ ಆಯಿತು ಅಂದರೆ ಬಂದಂತಹದ್ದು ಟಿ ವಿ ಅದೆಲ್ಲೋ ಒಂದು ಕಡೆ ಒಡ್ದೋಗಿರೋ ಅಂಥದ್ದು ಅಥವಾ ಒಡ್ದೋಗಿರೋ ಅಂಥದ್ದು ಅವ್ರು ಕಳಿಸಿಲ್ಲ ಅಂದ್ರೂ ತರಬೇಕಾದ್ರೆ ಏನಾದರೂ ಆಗಿದ್ದರೆ ಅದು ನಮ್ಮ ತಪ್ಪಾಗಲ್ಲ ಅದೇ ಆ ರೀತಿ ಪ್ಯಾಕಿಂಗ್ ಮಾಡ್ಬೇಕಾಗಿತ್ತು ಅವರು ಆ ರೀತಿ ಪ್ಯಾಕಿಂಗೂ ಮಾಡಿರಲಿಲ್ಲ ಮತ್ತು ಆ ಪ ಒಳ್ಳೆಯ ಚಿತ್ರಗಳೂ ಬರ್ತಾ ಇರಲಿಲ್ಲ ಹಾಗೇ ಅದರಲ್ಲಿ ಟಿ ವಿಯಲ್ಲಿ ಕಲರ್ಸ್ ಕೂಡ ಸರ್ಯಾಗಿ ಇರಲಿಲ್ಲ ಹೀಗೆ ಅವರೇನು ಬೇಕಂತ ಕಳಿಸಿದ್ರೋ ಅಥವಾ ಅವರ ಒಂದು ಕ ಮ ಕಣ್ಮರೆಯಿಂದ ಆ ರೀತಿ ಆಯಿತೋ ಗೊತ್ತಿಲ್ಲ ಆದ್ರೂ ನಮಗೆ ಅದು ಸರಿಯಾದಂತಹ ಪ್ರಾಡಕ್ಟ್ ಆಗಿರಲಿಲ್ಲ ಹಾಗಾಗಿ ಬೇಸರವಾಯ್ತು ಇನ್ಮೇಲೆ ಆನ್ಲೈನಲ್ಲಿ ತರಿಸ್ಬೇಕೋ ಬೇಡವೋ ಅಂತ ನಾವು ಯೋಚನೆ ಮಾಡೋ ಅಂಥ ಪರಿಸ್ಥಿತಿ ಬಂತು ಆದರೆ ನಾವು ಬೇರೆ ಬೇರೆ ತರಿಸಿದ್ವಿ ಹಿಂದೆ ಎಲ್ಲ ಅವು ನಿಜವಾಗ್ಲೂ ಕೂಡ ಚೆನ್ನಾಗಿದ್ವು ಹಿಂದೆ ಮೊಬೈಲ್ ತರಿಸಿದ್ವಿ ಮೊಬೈಲ್ ಚೆನ್ನಾಗಿತ್ತು ಹಾಗೇ ಇನ್ನೊಂದು ಸಲ ಬೇರೆ ಬೇರೆ ಪ್ರಾಡಕ್ಟ್ಸನ್ನ ತರಿಸಿದ್ವಿ ಅವೆಲ್ಲವೂ ಚೆನ್ನಾಗಿದ್ದವು ಆದರೆ ಇದ್ಯಾಕೆ ಈ ಥರ ಆಯಿತು ಅಂತ ಹೇಳಿ ನಮ್ಗೆ ಆಶ್ಚರ್ಯ ಆಯಿತು ಅದರಿಂದ ಕಂಪನಿಯವರು ಒಳ್ಳೆಯ ವಸ್ತುಗಳನ್ನು ಕೊಟ್ಟರೆ ಅವರ ಕಂಪ್ನಿಗೆ ಒಳ್ಳೆಯ ಪ್ರಸಿದ್ಧಿ ಬರುತ್ತೆ ಇಲ್ಲದೇ ಹೋದರೆ ಈ ಥರ ಆದಾಗ ನಾವು ಇನ್ನೊಬ್ಬರಿಗೆ ಹೇಳಿದಾಗ ಈ ಪ್ರಾಡಕ್ಟ್ ಸರಿ ಇಲ್ಲ ಅಂತಂದು ನೀವು ಇನ್ಮೇಲೆ ಆ ಕಂಪ್ನಿಯಿಂದ ತರಿಸ್ಕೊಳ್ಬೇಡ್ರಿ ಅಂತ ಹೇಳಿ ನಾವು ಹೇಳ್ಬೇಕಾಗುತ್ತೆ ಹಾಗಾಗಿ ಅದೊಂದು ರೀತಿಯಲ್ಲಿ ನಾವೇ ಅದನ್ನ ಕೆಟ್ಟ ರೀತಿಯಲ್ಲಿ ಪ್ರಚಾರ ಮಾಡ್ದಂಗಾಗುತ್ತೆ ಅದಕ್ ಅವಕಾಶ ಕೊಡದೇ ಅವರು ಇನ್ಮೇಲಾದ್ರೂ ಸರಿಯಾದಂಥ ಪ್ರಾಡಕ್ಟನ್ನು ಕಳಿಸಿದ್ರೆ ಒಳ್ಳೇದು ಅಂತ ಹೇಳಿ ನನಗನ್ಸುತ್ತೆ ಇದು ನಾವು ಒಂದು ರೀತಿಯಲ್ಲಿ ಕಲಿತಂಥ ಪಾಠ ನಾವು ಮೊದ್ಲೇ ಅದರ ಬಗ್ಗೆ ಎಚ್ರಿಕೆಯಿಂದ ಇದ್ದು ಸರಿಯಾದ ಒಳ್ಳೆಯ ಕಂಪ್ನಿಗೆ ನಾವು ಅದನ್ನ ಮಾಡಿಕೊಂಡು ಬುಕ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅನಿಸುತ್ತೆ ಈಗಲೂ ಕೂಡ ಅದನ್ನ ವಾಪಸ್ ಕಳ್ಸಿದ್ದೀವಿ ಬಹುಶಃ ಅವರು ಇದರಿಂದ ಪಾಠ ಕಲಿತು ಒಳ್ಳೇದನ್ನ ಕಳ್ಸಿ ಕಳಿಸಿ ಅವರ ಮತ್ತು ಒಂದು ಕಂಪನಿಯ ಮರ್ಯಾದೆಯನ್ನ ಉಳ್ಸಿಕೊಂಡ್ರೆ ಒಳ್ಳೇದು ಅಂತ ಹೇಳಿ ನನಗನಿಸುತ್ತೆ ಧನ್ಯವಾದಗಳು